ಹಲೋ ನಮ್ಸ್ಕಾರ ನಾವು ಇಲ್ಲಿ ಬಳ್ಳಾರಿಯಿಂದ ಬರ್ತಾಯಿದ್ದೇವೆ ಹಾಂ ಗವಿ ಸಿದ್ಧೇಶ್ವರ ಮಠ ನೋಡ್ಬೇಕಾಯ್ತು ನೋಡ್ಬಕಾಗಿತ್ತು ನಾವು ನಾವು ಐದು ಜನ ಅದೀವಿ ರೀ ಇಲ್ಲ ರೀ ಗೌರಿ ಮಠ ಆಮೇಲೆ ಅಂಜನಾದ್ರಿ ಬೆಟ್ಟ ಹಂಪಿ ಹೀಗೆಲ್ಲ ನೋಡ್ಬೇಕು ಅಂತಂದು ಪ್ಲಾನ್

ಹ್ಞೂ ಹ್ಞೂ ಹ್ಞೂ

ನಾವು ಬಳ್ಳಾರಿ ಅದೀವಿ ರೀ ದಾರಿಯಾಗ ಆನ್ ದ ವೇ ಹಂಪಿ ನೋಡ್ಕ್ಯಂಡು ನಾವು ಸೀದಾ ಕೊಪ್ಪಳ ಬರ್ಬೇಕು ನಾವು ಸಾಯಂಕಾಲ ನಾಲ್ಕು ಗಂಟಿಗೆ ಬರ್ತಿವಿ ರೀ ಅಲ್ಲಿ ಇರಾಕೆ ಎಲ್ಲ ಇದೆಯಾ ಹೌದ್ರ್ಯಾ ಹಾಂ ಹಾಂ ಹಾಂ

ಹಾಂ ಹಾಂ ಅಲ್ಲಿ ಯಾವ್ದು ಚೆನ್ನಾಗೇತ್ ರೀ ಕೊಪ್ಪಳ ರೂಮ್ ಇರಾಕೆ ಹೋಟಲ್ ಯಾವ್ದು ಚೆನ್ನಾಗೆದ್ ಹಾಂ ಹಾಂ ಹಾಂ

ಹೌದ್ರ್ಯಾ ಸರಿ ಹಾಂ ಹಾಂ ಹಾಂ ಐತೆ ರೀ ಓಕೆ ನಾವು ಬಂದು ನಿಮ್ಗ ಕಾಲ್ ಮಾಡ್ತೀವಿ ತಗೋರಿ ಓಕ್ ಆಯ್ತು ನಮ್ಸ್ಕ್